ನನಗೆ ಕನ್ನಡ ಕನ್ನಡ ಸ್ ಭಾಷೆಯ ಪಿಲಮ್ಗಳು ಎಂದರೆ ನನಗೆ ಸಿನಿಮಾಗಳು ಎಂದರೆ ತುಂಬ ಇಷ್ಟ ಅದರಲ್ಲಿ ನನಗೆ ಮಾಲಾಶ್ರೀ ಅಂತ ಮಾಲಾಶ್ರೀ ರಾಜಕುಮಾರ ಅವರು ನನಗೆ ತುಂಬ ಇಷ್ಟ ಏಕೆಂದರೆ ಅವರು ಕನ್ನಡದಲ್ಲಿ ಕನ್ನಡ ಮಣ್ಣಲ್ಲಿ ಹುಟ್ಟಿ ಕನ್ನಡ ಭಾಷೆಯನ್ನು ಅವರು ಮಾತನಾಡಿ ಮತ್ತು ಕನ್ನಡ ಚಲನಚಿತ್ರಗಳನ್ನು ಅವರು ಭಾಳಷ್ಟು ರಚಿಸಿದ್ದಾರೆ ಮತ್ತು ಆದ್ದರಿಂದ ನಾವು ನನಗೆ ಅವರು ರಾಜಕುಮಾರ ಎಂದರೆ ತುಂಬ ಇಷ್ಟ ಅವರ ಹಾಡುಗಳು ನನಗೆ ತುಂಬ ಇಷ್ಟ ಏಕೆಂದರೆ ಅವರು ಸ್ವಚ್ಛ ಕನ್ನಡವಾಗಿ ಅವರು ಹಾಡುಗಳನ್ನು ಮಾಡಿದ್ದಾರೆ ಮತ್ತು ಕನ್ನಡ ಸಂಸ್ಕೃತಿಯನ್ನು ಅವರು ಹಾಡಿ ಹೊಗಳಿದ್ದಾರೆ ಅವರು ಮತ್ತೊಂದು ಅವರಂತಹ ವ್ಯಕ್ತಿಯು ಕನ್ನಡ ನಾಡಲ್ಲಿ ಮತ್ತೊಮ್ಮೆ ಹುಟ್ಟಲು ಸಾಧ್ಯವಿಲ್ಲ ಏಕೆಂದರೆ ಅವರು ಅಷ್ಟೊಂದು ಕನ್ನಡ ನಾಡಿಗೆ ಒಳ್ಳೆಯದನ್ನು ಮಾಡಿದ್ದಾರೆ ಅವರ ಚಲನಚಿತ್ರಗಳಾಗಿರಬಹುದು ಅವರ ನಡತೆಗಳಾಗಿರಬಹುದು ಎಲ್ಲವೂ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅವರು ಕನ್ನಡ ಭಾಷೆಯಲ್ಲಿ ಮಾಲಾಶ್ರೀಯು ಸಹ ಒಬ್ಬಳು ಏಕೆಂದರೆ ಅವಳು ಕನ್ನಡ ಭಾಷೆಯ ಹಳೆ ಹಳೆಯ ಸಿನಿಮಾಗಳಾಗಿರ್ಬೋದು ಎಲ್ಲ ತರಹದ ಸಿನಿಮಾಗಳಲ್ಲಿ ಅವಳು ತುಂಬ ಚೆನ್ನಾಗಿ ನರ್ತನೆಯು ನೃತ್ಯನು ಇರಬಹುದು ನರ್ತನ ಇರಬಹುದು ಎಲ್ಲವೂ ಅವು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕಾಗಿ ನನಗೆ ಅವಳೆಂದರೆ ತುಂಬ ಇಷ್ಟ ರಾಜಕುಮಾರ ಎಂದರೂ ಇಷ್ಟ ಕನ್ನಡದಲ್ಲಿ ಎಲ್ಲರೂ ನನಗೆ ತುಂಬ ಇಷ್ಟ ಆದರೆ ಏಕೆಂದರೆ ಅವರು ತುಂಬ ಚೆನ್ನಾಗಿ ಕನ್ನಡವನ್ನು ಹಾಡಿ ಹೊಗಳಿದ್ದಾರೆ ಮತ್ತು ಕನ್ನಡಕ್ಕಾಗಿಯೇ ತುಂಬ ಕಷ್ಟಗಳನ್ನು ಪಟ್ಟಿದ್ದಾರೆ ಸಿನಿಮಾಗಳನ್ನು ಭಾಳ ರಚಿಸಿದ್ದಾರೆ ಅವರು ಸಿನಿಮಾಗಳನ್ನು ತುಂಬ ರಚಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ